ಕರ್ನಾಟಕದಲ್ಲಿ ನಮ್ಮ ರಾ ಜನ್ರು ಇಷ್ಟ ನಮ್ಮ ರಾಜ್ಯ ಇಷ್ಟ ನಮ್ಮ ಕರ್ನಾಟಕದಲ್ಲಿ ನಮ್ಮ ಜನರು ಇಷ್ಟ ನಮ್ಮ ಭಾಷೆ ಇಷ್ಟ ನಮ್ಮ ಧಾರ್ವಾಡದಲ್ಲಿ ಪೇಡಾ ಇಷ್ಟ ಮತ್ತು ಈ ಮಂಗಳೂರಲ್ಲಿ ಮಂಗ್ಳೂರು ಮಲ್ಲಿಗೆ ಇಷ್ಟ ಮತ್ತು ಬೆಂಗಳೂರಲ್ಲಿ ಇದು ಮೆಜೆಶ್ಟಿಕ್ ಇಷ್ಟ ಮತ್ತು ನಮ್ಮ ನಮ್ಮ ಊರಲ್ಲಿ ನಮ್ಗೆ ಇಷ್ಟವಾದ ಅಂದರೆ ಜೋಳದ ರೊಟ್ಟಿ ಇಷ್ಟ ಇಳಕಲ್ಲಲ್ಲಿ ನಮ್ಮ ಊರಾಗ ಮತ್ತು ಬದ್ನೆಕಾಯಿ ಪಲ್ಯ ಮತ್ತು ಜೋಳದ ರೊಟ್ಟಿ ನಮ್ಮಂಗೆ ಪೇಮಸ್ಸ ನಮ್ಮ ಊರಲ್ಲಿ ಮತ್ತು ಗುರೆಳ್ಳು ಚಟ್ನಿ ಮೊಸರು ಆ ಭಾಳ ಇಷ್ಟ ನಮಗೆ ಇಲ್ಲಿ ಕನ್ನಡ ಜನ್ರು ನಮ್ಮ ಊರಲ್ಲಿ ಮೊ ಮಾಡುವುದಿಷ್ಟ ನಮಗೆಲ್ಲ ನಮ್ಮ ನಮ್ಮ ನಮ್ಮ ಊರಾಗ ನಾವು ಇದೆಲ್ಲ ಇಷ್ಟಪಡ್ತೀವಿ ತಿನ್ನೋದು ಬೇರೆ ಊರಾಗ ಅದನ್ನೆಲ್ಲ ಇಷ್ಟಪಡಲ್ಲ ನಮ್ಮ ರಾಜ್ಯದಲ್ಲಿ ನಮ್ಮ ದೆ ಆದ ಕನ್ನಡ ಮಂದಿ ಇಷ್ಟ ನಮ್ಮ ನಮ್ದು ನಮ್ಮ ಈ ಇದ್ರೊಳಗೆ ಅಂದರೆ ಕರ್ನಾಟಕ ಒಳಗಂದ್ರೆ ಬೇರೆ ಊರಂದರೆ ಭಾಳ ಇಷ್ಟ ಅಂದ್ರೆ ಇದು ಇಷ್ಟ ಕೋಳಿ ಸಾರು ಮುದ್ದೆ ಇಷ್ಟ ನಮ್ಗೆ ಮತ್ತು ನಾವು ನಾವು ಇಷ್ಟಪಡೋದಂದರೆ ನಮ್ಮ ನಮ್ಮ ಕೋಳಿ ಸಾರು ಮುದ್ದೆ ನಾವು ಭಾಳ ಇಷ್ಟಪಡ್ತೀವಿ ನಾವು ತಿನ್ನಕ್ಕ ಮತ್ತು ಬೇರೆ ಊರಾಗ ಏನು ಅಂದ್ರೆ ಈಗ ಈ ಕನ್ನಡ ಜನ್ರು ಮು ಇದ್ರೊಳಗಂದ್ರೆ ಭಾಳ ಇಷ್ಟ ಅಂದ್ರೆ ಭಾಳ ಚೆನ್ನಾಗಿ ಮಾತಾಡ್ತಾರೆ ಅದಕ್ಕೆ ಇಷ್ಟ ಎಲ್ಲ ನಮ್ಮ ಸಾಪ್ಟಾಗೇ ಮಾತಾಡ್ತಾರೆ ಇಷ್ಟ ಮತ್ತು ಈ ಇದ್ರೊಳಗಂದರೆ ನಾವು ಹೋಗಿದ್ದ ಪ್ಲೇಸ್ ಅಂದರೆ ನಾವು ಯಲ್ಲಾಪುರಕ್ಕೆ ಹೋಗಿದ್ವಿ ಅಲ್ಲಿ ಪ್ಲೇಸೆ ಭಾಳ ಇಷ್ಟ ಆತು ನನಗೆ ಯಲ್ಲಾಪುರ ಒಳಗೆ ಅಲ್ಲಿ ನಾ ನೋಡಿದ್ದಂದ್ರೆ ಇದು ಒಂದೂವರೆ ತಿಂಗ್ಳು ಇದ್ದೆ ನಾನು ಅಲ್ಲೆಲ್ಲ ಜಂಗಲ್ ಐತೆ ಅಲ್ಲಿ ನಾನು ಆ ಕಡೆ ಈ ಕಡೆ ಆದ್ರೆ ಅಡ್ಯಾಡಕ್ಕೆ ಹೋಗಲಿಲ್ಲ ಚಳಿ ಭಾಳಿತ್ತು ಅಲ್ಲಿ ಚಳಿ ಇದ್ದಿದ್ದಕ್ಕೆ ನಾನು ಎಲ್ಲಿ ಹೋಗಲಿಲ್ಲ ಅಲ್ಲಿ ಒಬ್ರದ್ದು ಡಿಲವರಿಗಂತ ಹೋಗಿದ್ದೆ ನಾನು ಒಂದೂವರೆ ತಿಂಗ್ಳು ಇದ್ದೆ ಮಗುದು ಅವ್ರದ್ದು ಕೆಲಸ ಮಾಡಿದೆ ನನಗೆ ಕ್ಯಾಶೇ ಕೊಟ್ರು ನಾ ಮಾಡಿದ್ದು ಅಲ್ಲಿ ಎಲ್ಲ ನಾನು ಇವು ಪ್ರಾಣಿ ಪಕ್ಷಿ ಎಲ್ಲ ನನ್ಗೆ ಭಾಳಿಷ್ಟ ಆಯ್ತು ಅಲ್ಲಿ ನಾ ನೋಡಿದೆ ಆಮ ಇದು ಯಲ್ಲಾಪುರದಾಗ ನಾನು ಭಾಳ ಜಂಗಲ್ ಇದೆ ಅಲ್ಲಿ ಅಲ್ಲಿ ಜನ್ರು ಜಂಗಲ್ ಮಂದಿ ಇದೆ ನಾನು ಮತ್ತು ಅಲ್ಲೇ ಉಳವಿಗೋಗಿದ್ದೆ ಉಳವಿ ಇಷ್ಟ ಆಯಿತು ನನಗೆ ಅಲ್ಲಿಯದು ಊಟ ಭಾಳಿಷ್ಟ ಆತು ನನಗೆ ಆ ಉಳವಿಯಲ್ಲಿ ಊಟ ಭಾಳ ಚಂದ ಮಾಡಿದ್ದರು ಅದು ಭಾಳ ಇಷ್ಟ ಆತು ನನಗೆ ಮತ್ತು ನಾನು ಇದಕ್ಕೆ ಹೋಗಿದ್ದೆ ಚೌಡೇಶ್ವರಕ್ ಹೋಗಿದ್ದೆ ಅಲ್ಲಿ ಊಟ ಮಾಡಿದ್ವಿ ಅದು ಭಾಳಿಷ್ಟ ಆಯ್ತು ನನಗೆ ಮತ್ತು ಇದಕ್ಕೋಗಿದ್ವಿ ಮತ್ತು ಏನು ಕೊಲ್ಹಾಪುರಕ್ ಹೋಗಿದ್ದಿ ಅವತ್ತು ನಾವು ಹೋಗೋ ಓಟ್ಲ ಅಂದರೆ ಊಟ ಮುಗಿದೋಗಿತ್ತು ಮತ್ತು ನಾವು ಬರುವಾಗ ಓಟ್ಲಲ್ಲಿ ಊಟ ನಾಷ್ಟ ಮಾಡಿ ಬಂದಿವಿ ಮತ್ತು ಮತ್ತು ಇದ್ರೊಳಗೆ ತಿರುಪತಿಗೆ ಹೋಗಿದ್ವಿ ತಿರುಪತಿಲ್ಲಿ ನನಗೆ ಭಾಳಿಷ್ಟ ಆತು ಊಟ ತಿರುಪತಿಗೋಗಿ ತಿರುಮಲನ ದರ್ಶನ ಮಾಡಿದ್ವಿ ದರ್ಶನ ಮಾಡಿ ಮತ್ತು ಊಟಕ್ಕೆ ಬಂದ್ವಿ ಊಟ ಇಷ್ಟ ಆಯಿತು ಒಂದಿನ ಉಳ್ಕೊಂಡ್ವಿ ಅಲ್ಲೆಲ್ಲ ನನಗೆ ಪ್ಲೇಸ್ ಇಷ್ಟ ಆಯಿತು ತಿರುಪತಿಯಲ್ಲಿ ನಮ್ಮ ಮನೆ ದೇವ್ರದ್ ನಾನು ಮೆಟ್ಟಲೇರಿ ಹೋಗಿದ್ದೆ ನನಗೆ ಭಾಳ ಇಷ್ಟ ಆತು ಮತ್ತು ಸಲ ಹೋಗ್ಬೇಕನ್ನುದು ಆಸೆ ಇದೆ ತಿರುಪತಿ ವೆಂಕಟೇಶ ನಮ್ಮ ಮನೆ ದೇವರು ಮತ್ತು ನಮ್ಮ ಓ ಮನೆದೇವ್ರು ಬಿಟ್ಟು ಬೇರೆ ದೇವ್ರಿಗೆ ನನಗೆ ಭಾಳ ಇಷ್ಟ ನಮ್ಮ ಮನೆ ದೇವರು ನನಗೆ ಬೇರೆ ದೇವ್ರೂ ಇಷ್ಟ ಆದರೂ ನಮ್ಮ ತಿರುಪತಿ ಅಂದರೆ ನನಗೆ ಭಾಳ ಇಷ್ಟ ಮತ್ತು ನಾನು ಹೋಗೋದು ಅವಾಗವಾಗ ಎಲ್ಲಮ್ಮ ಗುಡ್ಡಕ್ಕೆ ಹೋಗ್ತೀವಿ ತಿರುಪತಿಗೆ ಹೋಗ್ತೀವಿ ಮತ್ತು ನಾವು ನಮ್ಮ ಮನೆ ದೇವರು ಗುತ್ತಿ ಒಳಗೈತೆ ಅಲ್ಲಿ ಹೋಗ್ತೀವಿ ಮತ್ತಲ್ಲಿ ಮತ್ತು ನಾವು ನಮ್ಮ ಊರ ಕಡೆ ಇಳಕಲ್ ಅಂತೈತಿ ಅಲ್ಲಿ ಗುಡ್ಡದೊಳಗೆ ಅದಾಳೆ ದುರ್ಗಾದೇವಿ ಅಲ್ಲಿ ಹೋಗ್ತಿರ್ತೀವಿ ದುರ್ಗಮ್ಮಗೂ ಹೋಗ್ತೀವಿ ಅದು ಭಾಳ ಇಷ್ಟ ನಂಗೆ ಪ್ಲೇಸು ಮತ್ತು ನನಗೆ ನಮ್ಮ ತಂದೆ ತಾಯಿ ನಮ್ಮ ತಮ್ಮದಿರ್ ಬೇರೆ ಊರಲ್ಲಿದ್ದಾರೆ ಅದು ಎಲ್ಲ ನಮಗೆ ಭಾಳ ಇಷ್ಟ ನನಗೆ ಈ ನಾವು ಇದ್ದೋರು ನಮಗೆ ಇಷ್ಟ ಮತ್ತು ಇಲ್ಲೆಲ್ಲ ಭಾಳ ನಮ್ಮ ಬಂಧು ಬಳಗ ಎಲ್ಲ ನಮ್ಮ ಜನರು ನಮಗೆ ಇಷ್ಟ ಇಲ್ಲ ನನಗೆ ನಮ್ಮದು ಇದೆಲ್ಲ ನಮ್ಮದು ಭಾಳ ಜೀವನ ಚಂದೈತಿ ನಾ ನಾನು ನನ್ನ ಮಗಳಿಗೆ ನಾನು ನನ್ನ ಗಂಡ ನಾವು ಎಲ್ಲ ನಮ್ಮ ಜೀವನ ಚಂದೈತಿ ನನಗೆ ನನ್ನ ತಂದೆ ತಾಯಿ ತಮ್ಮದಿರು ಎಲ್ಲರೂ ನಾವು ಚಂದಾಗಿರ್ತೀವಿ ಅಂತ ಬಯಸುತ್ತೇನೆ ನಾವು ಬೇರೆ ಬೇರೆ ಊರಲ್ಲಿದ್ದೀವಿ ನಮ್ಮ ಸಂಸಾರ ಚಂದೈತಿ ಮತ್ತು ಇಲ್ಲಿ ಇಲ್ಲಿ ಅಂದರೆ ಹೊರಗಡೆ ಹೋಗ್ಬೇಕು ತಿನ್ನಬೇಕು ಅಂತ ನನಗೆ ಯಾವ್ದು ಇಷ್ಟ ಆಗೋದಿಲ್ಲ ನಾವು ಯಾವುದೂ ತಿನ್ನಂಗಿಲ್ಲ ನನಗೆ ಆದರೆ ಧಾರ್ವಾಡದಿಂದ ಧಾರ್ವಾಡ ಪೇಡಾ ಇಷ್ಟ ಹೌದ್ ಅದು ಇಷ್ಟ ಮತ್ತು ಇದು ಏನಂದರೆ ಇದಕ್ಕೆ ಹೋಗ್ತೇವಲ್ಲ ಅಮೀನ್ಗಢದ ಅಂಟು ಇಷ್ಟ ನಮಗೆ ಅಮೀನಗಢ ಅಮೀನ್ಗಢದೊಳಗೆ ಅಂಟು ಭಾಳ ಚಂದ ಮಾಡ್ತಾರೆ ರೀ ಅದು ಭಾಳ ಇಷ್ಟ ಆಗ್ತೈತೆ ನಮಗೆ ಮತ್ತು ನಮ್ಮ ಇದ್ರೊಳ್ಗೆ ಅಂದರೆ ಇಲ್ಲಿ ಹುಬ್ಬಳ್ಳಿ ಒಳಗೆ ಅಂದಿರಿ ಸೇವು ಇಷ್ಟ ಇರ್ತೆ ಚಲೋ ಆಗಿ ಮಾಡಿರ್ತಾರೆ ಅದು ಚಲೋ ಇರ್ತೈತಿ ಮತ್ತು ಮತ್ತು ಇದರೊಳಗಂದ್ರೆ ಹ್ಞೂ ಆಂ ಏನ್ದ್ ನಾ ಆದರೆ ನನಗೆ ಓಟೆಲ್ ತಿಂಡಿ ಗಿಂಡಿ ಎಲ್ಲ ಸೇರುವುದಿಲ್ಲ ನಾವು ಮನೆಯಲ್ಲೇ ಅಡುಗೆ ಮಾಡಿ ಊಟ ಮಾಡುತ್ತೀವಿ ಮತ್ತು ಬೇರೆ ಕಡೆಯಿಂದ ಏನೂ ಕೇಳೋದು ಕೇಳಕ್ಕೂ ಹೋಗೋದಿಲ್ಲ ಏನೂ ಇಷ್ಟಪಡೋದಿಲ್ಲ ನಾವು ಮನೆ ಕೆಲಸ ಮಾಡಿ ಮನೇಲಿ ಇರುತ್ತೀವಿ ಮತ್ತು ಈಗ ಯಾವುದು ಊರಿಗೆ ಹೋಗ್ಬೇಕಂದ್ರೆ ನಾವು ಇದಕ್ಕೆ ಹೋಗ್ ಹೊಂಟೇವ್ ನೋಡಿರಿ ನಾವು ಮಂತ್ರಾಲಯ್ಕೆ ಹೋಗ್ಬೇಕಂತ ಹೊಂಟೇವ್ ನೋಡಿರಿ ಆದರೆ ಅದು ಲೆಕ್ಕ ಹಾಕೇವಿ ಹೋಗ್ಬೇಕಂತ್ಹೇಳಿ ಈಗ ಹೊಂಟೇವಿ ಅಂತ್ಹೇಳಿ ಆರು ಜನ ತಯಾರಾಗೀವಿ ಆದರೂ ಏನು ವಿಚಾರ ಮಾಡತೇವೆ ರಿ ಹೋಗ್ಬೇಕಂತ್ಹೇಳಿ ಮಂತ್ರಾಲಯಕ್ಕೆ ಆದ್ರೆ ಬಸ ಪ್ರೀ ಐತೆ ಅಂತ್ಹೇಳಿ ಅಂತ ಅಲ್ಲ ರಿ ಹೋಗ್ಬೇಕಂತ ಇಷ್ಟ ಆಗೈತ್ರಿ ಹೋಗ್ಬೇಕು ಆದ್ರೆ ನೋಡಿದಮೇಲೆ ನಮಗಿಷ್ಟ ಅಂತ ಹೇಳ್ಬೋದು ನಾನು ಆದರೆ ನಮ್ಮ ಊರಲ್ಲೇ ನಮಗೆ ಎಲ್ಲೋದರೂ ಮತ್ತೆ ನಮ್ಮ ಊರೇ ನಮಗೆ ಇಷ್ಟ ನಮ್ಮ ಊರು ಬಿಟ್ಟು ಬೇರೆ ಊರು ಇಷ್ಟ ಇಲ್ಲ ಮತ್ತು ನಾವು ಬೇರೆ ಏನಂತ ಕೇಳೋದಂದರೆ ನಾವು ಹೊಲಕ್ಕೂ ಹೋಗ್ತಿದ್ವಿ ಹೊಲಕ್ ಹೋಕೀದ್ವೀ ಅಲ್ಲಿದ್ದ ಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಇವೆಲ್ಲ ನಾವು ಕೆಲಸ ಮಾಡಿ ಬರ್ತಿದ್ವಿ ಹೊಲದ್ದೊಳಗೆ ಅಂದ್ರೆ ಆಂ ಮೆಣ್ಸಿನ್ಕಾಯ್ ಹಚ್ಚಿರ್ತಾರ್ ನೋಡಿರಿ ಮೆಣ್ಸಿಕಾಯ್ ಹರ್ಯಾಕ್ ಹೋಗ್ತಿದ್ವಿ ಉಳ್ಳಾಗಡ್ಡಿ ಕೆತ್ತಾಕ್ಕೆ ಹೋಕಿದ್ದುವ್ ರೀ ಮತ್ತು ಹತ್ತಿ ಬಿಡ್ಸಕ್ಕ ಹೋಕಿದ್ದುವ್ ರೀ ಮತ್ತು ಜೋಳ ಕೊಯ್ಯಾಕ ಹೋಗ್ತಿದ್ದುವು ರೀ ಇವನ್ನೆಲ್ಲ ಕೆಲಸ ಮಾಡ್ತಿದ್ದೇವೆ ರಿ ನಾವು

ಈ ಸಲ ಭಾಳ ಇದೈತ್ರೀ ರಿಸ್ಕ್ ಐತೀ ಪಾಪ ಎಲ್ಲ ಜನರಿಗೆ ಹೊಲ ಇದ್ದವ್ರ್ಗೆ ತ್ರಾಸು ಆಗೈತೆ ರೈತರಿಗೆ ಈಗ ಕೆಲಸ ಕಮ್ಮಿ ಐತ್ರಿ ಈಗ ಏನು ಮಾಡೋದು ರಿ ಮತ್ತೆ ಮತ್ತು ಈಗ ನಾ ಹೆಂಗೋ ಮತ್ತೆ ಈಗ ಇದ್ದಾಗ ಹೋಗ್ತೇವೆ ರೀ ಇಲ್ದಾಗ ಮನ್ಯಾಗ ಇರ್ತಿವಿ ರೀ ಹೆಂಗೋ ನಡೆದೈತ್ರಿ ಈಗ ಮತ್ತು ಅಲ್ಲ ರಿ ಈಗ ಕೆಲಸಕ್ಕೆ ನಾವು ಕಟ್ಗೆನೂ ತರಕ್ಕ ಹೋಕ್ಕಿದ್ವಿ ನಾವು ಮತ್ತು ಇದಕ್ಕೆ ನಾವು ಹಿಂಗೆಲ್ಲಾ ಅಡ್ಡಾಡಿ ಕೆಲಸ ಮಾಡ್ತಿದಿವು ಒಂದೇ ಕಡೆ ಇರ್ತಿದ್ದಿಲ್ಲ ಎಲ್ಲ ಮಾಡಿ ಜೀವನ ಮಾಡ್ತೀವಿ ರಿ ಮತ್ತು ಈಗ ನಮಗೆ ಹೊಟ್ಟಿಗ್ ಹಸಿಯಾಕತ್ತೈತ್ರಿ ನಾವು ಊಟ ಮಾಡಕ್ಕ ಹೊಂಟಿದ್ದೇವಿ ಟಂಟಡನ್